ಒಂದು ಜನವರಿ ಎರಡು ಸಾವಿರದ ಹದಿನೈದು ಹತ್ತು ಫೆಬ್ರವರಿ ಎರಡು ಸಾವಿರದ ಹದಿನಾರು ಹದಿನೈದು ಮಾರ್ಚ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡು